ಹಲೋ ಇದು ಕ್ಯಾಬಾ ಬಾಡಿಗೆಗೆ ಬರ್ತೀರಾ ಇದು ಗಣೇಶ ಕ್ಯಾಬ್ ಅಲ್ವೇ ನಾನು ಒಂದು ಕ್ಯಾಬನ್ನು ಬುಕ್ ಮಾಡ್ಬೇಕಾಗಿದೆ ನಿಮ್ಮ ಗಣೇಶ ಕ್ಯಾಬನ್ನೇ ನಾನು ಬುಕ್ ಮಾಡಿಬಿಡ್ತೀನಿ ದಯಮಾಡಿ ಬುಕ್ ಮಾಡ್ಕೊಳ್ಳಿ ನಮ್ಮ ಕುಟುಂಬ ಮತ್ತು ಜೊತೆಗೆ ಚಿತ್ರದುರ್ಗದಿಂದ ನಾಯಕನಹಟ್ಟಿ ಹೋಗ್ಬೇಕಾಗಿದೆ ಹೋಗ್ಲಿಕ್ಕೆ ಕ್ಯಾಬ್ಗೆ ಬಾಡಿಗೆ ಎಷ್ಟು ದಯವಿಟ್ಟು ತಿಳಿಸಿ ಓ ನಿಮ್ಮ ಕ್ಯಾಬ್ಗೆ ಐದುನೂರು ರೂಪಾಯಿ ಆಗತ್ತಾ ಹೌದ ಹಾಗಾದರೆ ನಾಲ್ಕುನೂರು ರೂಪಾಯಿ ಕೊಡ್ತೇನೆ ದಯವಿಟ್ಟು ಚಿತ್ರದುರ್ಗದಿಂದ ಕರ್ಕೊಂಡು ನಾಯಕನಹಟ್ಟಿಗೆ ಹೋಗಿ ದೇವಸ್ಥಾನಕ್ಕೆ ಭೇಟಿ ಮಾಡಿಸಿ ವಾಪಸ್ಸು ಬರ್ಬೇಕು ವಾಪಸ್ಸು ಕರ್ಕೊಂಬಂದು ಚಿತ್ರದುರ್ಗಕ್ಕೆ ಬಿಡ್ಬೇಕು ಆಯಿತು ಬನ್ನಿ ಚಿತ್ರದುರ್ಗದಿಂದ ನಾಯಕನಹಟ್ಟಿಗೆ ವಾಪಸ್ಸು ಬಂದಿದ್ದೇವೆ ಈಗ ಈಗ ನಿಮ್ಮ ಬಾಡಿಗೆ ನೀವು ತಗೊಳ್ಳಿ ಅಂತ ಆವಾಗ ನಾನು ಐದುನೂರು ರೂಪಾಯಿ ಕೊಡ್ತೇನೆ ಚಿಲ್ಲರೆ ಬೇಕು ಅಂತಾರೆ ನನ್ನ ಕಡೆ ಚಿಲ್ಲರೆ ಇಲ್ಲ ದಯಮಾಡಿ ನೀವೆ ಎಲ್ಲಾದರೂ ಚಿಲ್ಲರೆ ಕೇಳಿ ನನಗೆ ನೀವು ನಾಲ್ಕುನೂರು ರೂಪಾಯಿ ತೊಗೊಂಡು ನೂರು ರೂಪಾಯಿ ವಾಪಸ್ಸು ಕೊಡಿ ನನ್ನತ್ರ ಚೇಂಜ್ ಇಲ್ಲ ದಯವಿಟ್ಟು ನೀವೇ ಚೇಂಜ್ ಎಲ್ಲಾದರೂ ತೊಗೊಂಡು ನನಗೆ ನೂರು ರೂಪಾಯಿ ವಾಪಸ್ಸು ಕೊಡಿ ಸಾಕ